ಯಾವುದ್ರಿಂದ ಸಂತೋಷ ಆಗತ್ತೆ ನಿಮಗೆ ಅನ್ನೋ ಒಂದು ಪ್ರಶ್ನೆಗೆ ಮುಖ್ಯವಾಗಿ ಸಾಮಾನ್ಯವಾಗಿ ಎಲ್ರಿಗುನೂ ಅವ್ರದ್ದೇ ಆದಂತಹ ಒಂದು ಅಭ್ಯಾಸ ಅಥವಾ ಹವ್ಯಾಸ ಅಂತಾರಲ್ಲ ಕೆಲವ್ರಿಗೆ ಟಿ ವಿ ನೋಡೋದ್ರಿಂದ ಸಿಗತ್ತೆ ಕೆಲವ್ರಿಗೆ ಅವರ ಉದ್ಯೋಗದಲ್ಲಿ ಸಿಗುತ್ತೆ ಇನ್ನೂ ಕೆಲವ್ರಿಗೆ ಹೊರಗಡೆ ಹೋಗೋದ್ರಿಂದ ಸುತ್ತಾಡೋದ್ರಿಂದ ಸಿಗುತ್ತೆ ಸಿನಿಮಾ ನೋಡೋದ್ರಿಂದ ಸಿಗುತ್ತೆ ಹಾಡು ಕೇಳೋದ್ರಿಂದ ಸಿಗುತ್ತೆ ಅಂತಾರೆ ಆದರೆ ನನಗೆ ಸಂಗೀತ ಕೇಳೋದ್ರಿಂದ ಮನೆಲೇ ಇದ್ದು ಸಂಗೀತ ಕೇಳೋದ್ರಿಂದ ಹಾಗೆ ಸ್ನೇಹಿತ್ರನ್ನು ಭೇಟಿಯಾಗೋದ್ರಿಂದ ನನಗೆ ಈ ಒಂದು ಟ್ರಾವ್ಲಿಂಗ್ ಅಂತಾರಲ್ಲ ಪ್ರೇಕ್ಷಣೀಯ ಸ್ಥಳಗಳನ್ನು ಸುತ್ತೋದು ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ನೇ ಸ್ನೇಹಿತರ ಜೊತೆಗೆ ಭೇಟಿ ಮಾಡಿ ಸ್ನೇಹಿತರೊಂದಿಗೆ ಭೇಟಿ ಮಾಡಿ ಅವರೊಂದಿಗೆ ಊಟ ತಿಂಡಿ ಇವುಗಳ್ನ ಮಾಡೋದು ಮತ್ತೆ ಈ ಹಿಂದಿನ ದಿನಗಳನ್ನ ಮೆಲುಕು ಹಾಕೋದು ಅಂದರೆ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಯಾವ ರೀತಿ ನಾವು ಯಾವ ರೀತಿ ಇದ್ವಿ ಯಾವ ರೀತಿ ಬಾಲ್ಯದಲ್ಲಿ ನಾವು ಕಳೆದ್ವಿ ಸಮಯವನ್ನು ಈ ರೀತಿ ಮಾತಾಡೋದಾಗಿರ್ಬೋದು ಅಥವಾ ಒಂದು ಸ್ನೇಹಿತರೊಟ್ಟಿಗೆ ಒಂದು ಎಲ್ಲೋ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿಬರೋದಾಗ್ಲಿ ಈ ರೀತಿ ಸಮಯಾನು ಸ್ನೇಹಿತರೊಂದಿಗೆ ಕಳೆಯೋದಾಗಲಿ ಟ್ರಾವ್ಲಿಂಗ್ ಮುಖ್ಯವಾಗಿ ನನಗೆ ತುಂಬ ಇಷ್ಟವಾಗಿರೋದೆಂದರೆ ಟ್ರಾವ್ಲಿಂಗ್ ಐ ಲವ್ ಟ್ರಾವ್ಲಿಂಗ್ ಸೋ ನನಗೆ ಟ್ರಾವ್ಲಿಂಗ್ ಅಂದರೆ ಫರ್ಸ್ಟ್ ಪ್ರ್ಯಾರ್ಟಿ ಕೊಡೋದು ಟ್ರಾವ್ಲಿಂಗ್ ಸೆಕೆಂಡು ಸ್ನೇಹಿತರೊಂದಿಗೆ ಒಂದು ಸುತ್ತಾಟ ಸ್ನೇಹಿತರೊಂದಿಗೆ ಒಂದು ಊಟ ತಿಂಡಿ ಒಂದು ಸಮಯನ ಅವರ ಜೊತೆ ಕಳೆಯೋದು ಸ್ನೇಹಿತರ ಸ್ನೇಹಿತೆಯರೊಂದಿಗೆ ಈ ರೀತಿ ನನಗೆ ತುಂಬ ಇಷ್ಟ ಇಷ್ಟು ನನ್ನ ಒಂದು ಅಭಿಪ್ರಾಯ ಇದೆ